ನಮ್ಮ ಅಡುಗೆ ಮನೆಯಲ್ಲಿ ಬಂದುಬಿಟ್ಟು ಕುಕ್ಕರು ಪಾತ್ರೆ ಮಿಕ್ಸಿ ತಟ್ಟೆ ಲೋಟ ಪ್ಲೇಟು ಚೊಂಬುಗಳು ಸ್ಪೂನ್ಗಳು ಮತ್ತು ತುಂಬ ವೆರೈಟಿ ಐಟಮ್ಸ್ಗಳಿದೆ ಸೊ ನಾವು ಅವುನ್ನ ಪ್ಲೇಟ್ಗಳ್ ಬಂದು ನಾವು ಊಟ ಮಾಡೋದಕ್ಕೆ ಬಳಸ್ತೀವಿ ಮತ್ತು ತಿಂಡಿ ತಿನ್ನೊದಕ್ಕೆ ಬಳಸ್ತೀವಿ ಏನಾದರೂ ಎತ್ತಿಡೋಕ್ಕೆ ಬಳಸ್ತೀವಿ ಮತ್ತು ತರ್ಕಾರಿಗಳ್ ಏನಾದರೂ ಹೆಚ್ಚಿಡ್ಬೇಕಂದ್ರೆ ಪ್ಲೇಟ್ಗಳ್ ತಗೋತೀವಿ ಪಾತ್ರೆಗಳು ಬಂದುಬಿಟ್ಟು ಅದ್ರಲ್ಲಿ ಇನ್ಯಾವ್ನು ಅಡುಗೆ ಮಾಡ್ತೀವಿ ಸಾಂಬಾರು ಆಯಿತು ಇಲ್ಲ ಅನ್ನ ಆಯಿತು ಮುದ್ದೆ ಯಾವ್ದಾದರೂ ಮಾಡ್ಬೌದು ಮತ್ತು ಸ್ಪೂನ್ ಬಂದುಬಿಟ್ಟು ನಾವು ಅದ್ರಲ್ಲಿ ಸ್ಪೂನಲ್ಲಿ ತಿನ್ಬೌದು ಮತ್ತು ತಟ್ಟೆಗಳು ಬಂದುಬಿಟ್ಟು ಅದ್ರಲ್ಲಿ ತಟ್ಟೆಯಲ್ಲಿ ಊಟ ಮಾಡ್ಬೌದು ಚೊಂಬುಗಳಲ್ಲಿ ನಾವು ನೀರು ಕುಡಿತೀವಿ ಮತ್ತು ಬೇರೆ ಏನುಕ್ಕಾದರೂ ಪಾತ್ರೆಗಳ್ನ ತೊಳೆಯೋದುಕ್ಕೆ ಪಾತ್ರೆಗಳಲ್ ನೀರು ಹಾಕಿಡೋದಕ್ಕೆ ಚೊಂಬುಗಳ್ನ ಬಳಸ್ತೀವಿ ಮತ್ತು ಸೌಟುಗಳ್ ಬಂದುಬಿಟ್ಟು ಸಾಂಬಾರ್ನ ಬೇರೇ ತಗೊಳೋ ಇದು ಮಾಡೋದಕ್ಕೆ ಶೇರ್ ಮಾಡ್ತೀವಿ ಬೇರೆ ಕಡೆ ಮತ್ತೆ ಅದರಿಂದ ನಮಗೆ ಅಡುಗೆ ಸಾಮಾನು ಅಂದರೆ ಆಲ್ಮೋಶ್ಟ್ ಎಲ್ಲಾದ್ರಲ್ಲಿ ಎಲ್ಲ ವಸ್ತುಗಳು ಕೂಡ ಅದರಲ್ಲಿ ನಮಗ್ ಇಂಪಾರ್ಡೆಂಟ್ ಆಗುತ್ತೆ ಅಡುಗೆ ಸಾಮಾನು ಒಂದು ಇಲ್ಲ ಅಂದರೂ ಕೂಡಾನು ನಾವು ಏನು ಅಡುಗೆ ಮಾಡೋಕ್ಕೂ ಆಗೋದಿಲ್ಲ ಬಡಿಸ್ಕೋಳಕ್ಕೂ ಆಗೋದಿಲ್ಲ ತಿನ್ನೋದಕ್ಕು ಆಗೋಲ್ಲ ಸೊ ಹಾಗಾಗಿ ಅಡುಗೆ ಸಾಮಾನುಗಳು ತುಂಬಾ ಉಪಯುಕ್ತವಾಗಿವೆ ಮತ್ತು ಈ ಬೌಲ್ಗಳಲ್ಲಿ ನಾವು ತರ್ಕಾರಿಗಳ್ ಹಾಕೊಂತೀವಿ ಮತ್ತು ಅನ್ನ ಸಾಂಬಾರು ಏನಾದರೂ ಎಕ್ಸ್ಟ್ರಾ ಉಳಿದ್ರೆ ಅದನ್ನ ಕೂಡ ಎತ್ತಿಡೋದಕ್ಕೆ ಬೌಲ್ಗಳು ಪಾತ್ರೆಗಳು ತಟ್ಟೆಗಳ್ನ ಈ ಥರ ನಾವು ಬಳಸ್ತೀವಿ ಮತ್ತು ಬೇರೆ ಏನಾದರೂ ಸಾಂಬಾರು ಮಾಡೋದಕ್ಕೆ ಬೇರೆ ಏನಾದರೂ ವೆರೈಟಿ ಸ್ವೀಟ್ ಐಟಮ್ ಏನಾದರೂ ಎತ್ತಿಡಬೇಕು ಸ್ವೀಟ್ ಐಟಮ್ ಏನಾದರೂ ಮಾಡೋದು ಮತ್ತೆ ಬೌಲ್ಗಳಲ್ಲಿ ಬೇಸನ್ ಥರ ಬಂದರೆ ಅದರಲ್ಲಿ ನಾವು ಚಕ್ಕುಲಿ ಕೋಡುಬಳೆ ಆ ಥರ ಎಣ್ಣೆಯಲ್ಲಿ ಕರಿತೀವಿ ಒಬ್ಬಟ್ಟು ಮಾಡ್ಬೋದು ಮತ್ತು ಹಂಚ್ ಬೆ ದೋಸೆಯಲ್ಲಿ ದೋಸೆ ಮಾಡೋದಕ್ಕೆ ದೋಸೆ ಹಂಚಂತ ಇರುತ್ತೆ ಅದರಲ್ಲಿ ದೋಸೆ ಮಾಡ್ಕೋಬೋದು ಮತ್ತು ಪಡ್ಡು ಅಂತ ಇರುತ್ತೆ ಪಡ್ಡಿನ ಹಂಚು ಅಂತ ಆ ಪಡ್ಡಿನ ಹಂಚಲ್ಲಿಯು ಕೂಡ ನಾವು ಪಡ್ಡುಗಳ್ನ ಮಾಡ್ಕೋಬೌದು